ಹಲೋ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ವೇದಮೂರ್ತಿ ಅಲ್ವಾ ಹಾಂ ನಿಮ್ಮದು ಸ್ಪಂದನಾ ಮಿಲ್ ಇದೆ ಅಲ್ವಾ ಹಾಂ ಅದೇ ನಮಗೆ ಸ್ವಲ್ಪ ಎಣ್ಣೆ ಬೇಕಿತ್ತು ಯಾವ ಥರ ಅಂದರೆ ನೀವು ನೈಸರ್ಗಿಕವಾಗೇ ತಯಾರಿಸ್ತೀರಾ ಏನಾದ್ರೂ ಕೆಮಿಕಲ್ ಏನಾದ್ರೂ ಯೂಸ್ ಮಾಡ್ತೀರಾ ಅಂತ

ಹಾಂ ಹೌದಾ ಸರ್ ಅದು ಏನಕ್ಕೆಲ್ಲ ಯೂಸ್ ಮಾಡ್ಬೋದು ನಾವು ಹಾಂ ಅಡ್ಗೆಗೆ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ ತಾನೇ ಹಾಂ ಹಾಂ ಹೌದಾ ಹಾಂ ಸರ್ ಯಾವಾಗ ಸರ್ ಅಂಗಡಿ ಓಪನಿಂಗ್ ಇರೋದು ಹಾಂ ಹೌದಾ ಅದೇ ಸರ್ ಸ್ವಲ್ಪ ಸ್ಟಾಟಿಂಗ್ ಅಲ್ವಾ ಅದಕ್ಕೆ ಯಾವ ಥರ ಇದೆ ಅಂತ ಕೇಳಬೇಕಿತ್ತು ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು ಹಾಂ ಹೌದಾ ಸರ್ ಸರ್ ಅವಾಗಲೇನೆ ಬಂದಾಗಲೇ ಅಲ್ಲೇ ತೆಕ್ಕೊಡ್ತೀರ ಇಲ್ಲ ಏನಾದ್ರೂ ಮುಂಚೇನೇ ಎಲ್ಲ ಮಾಡಿ ಇಟ್ಕೊಂಡು ಇರ್ತೀರಾ ಸರ್ ಹಾಂ ಅಂದರೆ ಸರ್ ನೈಸರ್ಗಿಕವಾಗಿ ಎಲ್ಲ ಸಿಗುತ್ತಲ್ಲ ಪದಾರ್ಥಗಳು ಅದೆಲ್ಲ ಹಾಕಿ ಏನಾದ್ರೂ ಬೇಯಿಸಿ ಏನಾದ್ರೂ ಮಾಡಿರ್ತೀರಾ ಹಾಂ ಅದರಿಂದ ಏನೂ ಸೈಡ್ ಎಫೆಕ್ಟ್ಸು ಏನೂ ಏನೂ ಇಲ್ಲ ತಾನೆ

ಹೌದಾ ಸರ್ ಯಾವಾಗ ಬರ್ಬೋದು ಸರ್

ಹಾಂ ಸರ್ ಹಾಂ ಓಕೆ ಸರ್ ಓಕೆ ಥ್ಯಾಂಕ್ ಯೂ ಸರ್ ಬಾಯ್ ಸರ್